ನಮ್ಮ ಗ್ರಾಮದಲ್ಲಿ ಆಡುವ ಆಟಗಳು ಯಾವು ಯಾವು ಎಂದರೆ ಕಬಡ್ಡಿ ಖೋ ಖೋ ಥ್ರೋಬಾಲ್ ಫುಟ್ಬಾಲ್ ಹ್ಯಾಂಡ್ಬಾಲ್ ಮತ್ತು ಇತ್ಯಾದಿ ಇತ್ಯಾದಿಗಳು ಯಾವುದಾದರೂ ಒಂದು ಹೇಳಿ ಅಂತ ಹೇಳಿದ್ದೀರ ಅದಕ್ಕೆ ನಾನು ಕಬಡ್ಡಿ ಅನ್ನು ಆರಿಸುತ್ತೇನೆ ಕಬಡ್ಡಿ ಅಲ್ಲಿ ಹನ್ನೆರಡು ಜನ ಆಟ ಆಡುತ್ತಾರೆ ಅದರಲ್ಲಿ ಏಳು ಜನ ಕೋರ್ಟಿನಲ್ಲಿ ಆಡುತ್ತಾರೆ ಇನ್ನು ನಾಲ್ಕು ಜನ ಆ ಏಳು ಜನದಲ್ಲಿ ಯಾರಿಗಾದರೂ ಗಾಯಗೊಂಡರೆ ಅವರನ್ನು ಬದಲಾಯಿಸಿಕೊಂಡು ಪಂದ್ಯವನ್ನು ಮುಂದುವರಿಸುತ್ತಾರೆ ಮತ್ತು ಅದಕ್ಕೆ ಕೋರ್ಟನ್ನು ನಿರ್ಮಯಿಸುತ್ತದೆ ಮತ್ತು ಅವನ್ನು ಆಡಲು ಎರಡು ಪಂದ್ಯಗಳು ಇರುತ್ತವೆ